ಹಲೋ ಹಲೋ ಹಲೋ ಯಾರು ರೀ ಯಾರು ರೀ ಹ್ಞೂ ಆಯ್ತು ಹೇಳಿರಿ ಬರ್ರಿ ಎಲ್ಲಿದ್ದೀರಿ ಈಗ

ನಮ್ಮ ಊರಾಗಾ ಅದ ರೀ ರೂಮ್ ಗೀಮ್ ಎಲ್ಲ ವ್ಯವಸ್ಥೆ ಅದಾವೆ ರೀ ಹಾಂ ನೋಡಕನು ಪ್ಲೇಸ್ಗಳೆಲ್ಲ ಛಲೋ ಅದಾವೆ ರೀ ಇಲ್ಲೇ ಹ್ಞೂ ಅಯ್ ಅದೆ ರೀ ಹ್ಞೂ ಹ್ಞೂ ಅದವು ರೀ ಎಲ್ಲನು ಇಲ್ಲಿ ಅನ್ಕುಲ ಐತೆ ರೀ ನೀರಿಂದು ಊಟದ್ದು ಎಲ್ಲ ಅನ್ಕುಲ ಇದೆ ನೋಡಾಕೆ ಪ್ಲೇಸನು ಛಲೋ ಅದಾವೆ ರೀ ಇಲ್ಲಿ ಒಂದೆರಡು ನಾಲ್ಕು ಐದು ಪ್ಲೇಸ್ ಅದಾವೆ ರೀ ನೋಡಾಕೆ ಭಾಳ ಛಲೋ ಅದಾವೆ ರೀ ಇಲ್ಲೆಲ್ಲ ಕುಂಡಿರೆಲ್ಲಿ ದೇವಸ್ಥಾನ ಇಂತವೆಲ್ಲ ನೋಡಾಕೆ ಛಲೋ ಅದಾವೆ ಆಮೇಲೆ ಇಲ್ಲಿ ಗದಗಿನ ಒಳಗೆ ಟ್ಯಾಚು ಅದೇ ಬಸ್ವೇಶ್ವರರ ಅಮ್ಯಾಲೆ ಇದಾ ಬಿಂಕದ ಕಟ್ಟಿ ಸಾಲು ಮರದ ತಿಮ್ಮಕ್ಕ ಇಂತ ನಾಲ್ಕು ಐದು ಅದಾವೆ ರೀ ಪ್ಲೇಸ್ ನೋಡಾಕೆ ಭಾಳ ಛಲೋ ಅದಾವೆ ರೀ ಬರ್ರಿ ನೀವು ಇರಾಕನು ಅನ್ಕುಲ ಇದೆ ರೀ ಹಾಂ ಬರ್ರೀ ಏ ನೀವು ಬಸ್ ಸ್ಟ್ಯಾಂಡ್ ಬಂದು ಇಳೀರಿ ಅಲ್ಲೇ ಆಟೋ ಸಿಕ್ತವೆ ಅಲ್ಲಿ ಅಟೋಗೆ ಹೇಳಂದ್ರೆ ಅವ್ರೆ ಬಿಡ್ತಾರೆ ರೀ ಇಂತ ಜಾಗಕ್ಕೆ ಹೋಗ್ಬೇಕಂದರೆ ಅವ್ರೆ ಆಟೋದವ್ರು ಕರ್ಕ ಬಂದು ಬಿಡ್ತಾರೆ ರೀ ಹ್ಞೂ ಹ್ಞೂ ರೀ ಮಾಡ್ತಿವಿ ರೀ ದುಡ್ದು ನೋಡಿ ತಗೋಂತಿವಿ ಬರ್ರೀ

ಹಾಂ ಊಟದ್ದು ಎಲ್ಲ ಐತೆ ರೀ ರೂಮುಗಳು ಅದವೆ ರೀ ನೀರಿನ ವ್ಯವಸ್ಥೆಯಿದೆ ಊಟದನು ವ್ಯವಸ್ಥೆ ಇದೆ ರೀ ಬಾಡಿಗೇನು ಅಷ್ಟೊಂದು ಕಮ್ಮಿ ಐತೆ ರೀ ಅಷ್ಟೊಂದು ಜಾಸ್ತಿ ಇಲ್ಲ ರೀ ನೋಡಿ ತಗೋಂತಿವಿ ಬರ್ರೀ ನೀವು ಎಲ್ಲ ವ್ಯವಸ್ಥೆ ಛಲೋ ಐತೆ ಬರ್ರೀ ಹಾಂ ಮಧ್ಯಾಹ್ನ ರೊಟ್ಟಿ ಅನ್ನ ಎಂಥ ರೈಸ್ ಸಂಬಾರ್ ಇಂಥವು ಎಲ್ಲ ಅದ್ದೆ ರೀ ಬೆಳಿಗ್ಗೆ ನಾಷ್ಟ ಇದೆ ರೀ ಸಾಯಂಕಾಲ ಏನಾರು ಸ್ನ್ಯಾಕ್ಸ್ ರೀ ಮತ್ತೆ ರಾತ್ರಿ ಊಟದ್ದು ನಿಮ್ಗೆ ಏನು ಬೇಕದೆ ಊಟ ರೀ ಒಟ್ಟು ರೊಟ್ಟಿ ಬೇಕಂದ್ರ ರೊಟ್ಟಿ ರೈಸ್ ಬೇಕಂದರೆ ರೈಸ್ ಎಲ್ಲ ವ್ಯವಸ್ಥೆ ಇದೆ ರೀ ಹ್ಞೂ ಆಯ್ತು ಹೇಳ್ರೀ ಬರ್ರೀ ಸರಿ ಹ್ಞೂ ಸರಿ